ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಉತ್ತಮ ಅಭಿಪ್ರಾಯ ನಮಗಿದೆ ಕಾರಣ ಶಾಲೆಗಳು ಹೊಸ್ ಹೊಸ ಹೊಸ ಕಟ್ಟಡಗಳಾಗಿ ನಿರ್ಮಾಣ ಮಾಡುತ್ತೆ ಮಾಡ್ತಾವೆ ಇಲಾಖೆ ಅನೇಕ ಕ್ರಮಗಳನ್ನು ತೆಗ್ದುಕೊಂಡಿದೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಸರ್ಕಾರ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ ಅದರಲ್ಲಿ ಮುಖ್ಯವಾಗಿ ಸುಧಾರಿಸ್ಬೇಕು ಅಂದರೆ ಬಿಸಿ ಊಟ ಇದರಿಂದ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಅವರುಗಳ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಎಲ್ಲರೂ ಮಕ್ಕಳು ಶಾಲೆಗೆ ಪೋಷಕ್ರು ಕಳ್ಸ್ಬೇಕು ಎನ್ನುವ ಹಂಬಲ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಹೆಚ್ಚು ಹೆಚ್ಚು ಮಕ್ಕಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಬೋಧನೆ ಒಂದು ಅಂದರೆ ಶಿಕ್ಷಣ ಉತ್ತಮ ಶಿಕ್ಷಣ ಇದು ಎರಡು ಮೂರು ಸಮವಸ್ತ್ರ ನಾಲ್ಕು ಬಿಸಿ ಊಟ ಐದು ಹೆಣ್ಣ್ ಮಕ್ಕಳಿಗೆ ವಿಶೇಷ ಗಮನಾನ ಗಮನ ಹರ್ಸೋದುಕ್ಕೆ ಪ್ರಯತ್ನ ಪ್ರಯತ್ನಿಸ್ತಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಸುಧಾರ್ಸ್ಕೊಳ್ಳೋಕ್ಕೆ ಏನೇನು ಕ್ರಮಗಳು ತೊಗೋಬೇಕೋ ಅದೆಲ್ಲವನ್ನೂ ಇಲಾಖೆ ತೆಗೆದುಕೊಂಡು ಉತ್ತಮವಾದಂಥ ಕೆಲ್ಸವನ್ನು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ